ಹಲೋ ಹಾಂ ಹೇಳಿ ಹಾಂ ಹಾಂ ಹೇಳಿ ನಿಮ್ಮ ಹೆಸರು ಹಾಂ ಕೇಳಿಸ್ತಿದೆ ಹೇಳಿ ನಿಮ್ಮ ಹೆಸ್ರು ಏನು ಹಾಂ ಚೇತನ್ ಹೇಳಿ ಚೇತನ್ ಅವರೇ

ಹಾಂ ಕೇಳಿಸ್ತಿದೆಯಾ ಹಾಂ ಹೇಳಿ ಏನು ಪ್ರಾಬ್ಲಮ್ ಹೇಳಿ ಹಾಂ ಸರಿ ಓಕೆ ಹ್ಞೂ ಹಾಂ ಹ್ಞೂ ಸರಿ ಹಾಂ ಹೌದು

ಓವರ್ ಹೀಟ್ ಆಗುತ್ತಾ ಮೊಬೈಲು

ಹಾಂ ಹಾಂ ಹೌದು ಹಾಂ ಓಕೆ ಓಕೆ ಹ್ಞೂ ಹೇಳಿ ನಿಮ್ಮ ನಮ್ಮ ಶಾಪ್ ಸೆಂಟ್ರಿಗೆ ನಿಮ್ಮ ಮೊಬೈಲನ್ನ ತಗೊಂಡು ಬನ್ನಿ ನೀವು ಒಂದು ಸಲ ಅಲ್ಲ ನಿಮ್ಮ ಮೊಬೈಲನ್ನ ನಾವು ನೋಡಬೇಕಲ್ಲ ಚಕ್ ಮಾಡಿ ನೋಡಬೇಕಲ್ಲ ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ ನಾವು ಅದೇನೂ ಮುಂದೆ ಪ್ರೋಸಸ್ ಮಾಡಕ್ಕೆ ಆಗೋದಿಲ್ಲ ಹೌದಾ ಹ್ಞೂ ಅದಕ್ಕೋಸ್ಕರ ನಮ್ಮ ಸೆಲ್ ಸೆಂಟ್ರಿಗೆ ನಿಮ್ಮ ಮೊಬೈಲನ್ನ ತಗೊಂಡು ಬನ್ನಿ ನೀವು ಹಾಂ ಅದನ್ನು ನಾವು ಚಕ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ತಿಳ್ಕೊತೀವಿ ನಿಮಗೆ ಯಾಕಂದರೆ ಅದರದು ಆ ಫೋನಿಂದು ಗ್ಯಾರೆಂಟಿ ವಾರಂಟಿ ಎಲ್ಲ ಇರುತ್ತೆ ಓಕೆನಾ ಹಾಂ ನಿಮಗೆ ಅಕಸ್ಮಾತ್ ಫೋನ್ ಸೆಲ್ ಎಕ್ಸ್ಚೇಂಜ್ ಮಾಡ್ಕೊಳೊದಾದ್ರೆ ಎಕ್ಸ್ಚೇಂಜಿಗೆ ಬೇಕಾದ್ರೆ ಪ್ರೋಸಸ್ ಮಾಡ್ತೀವಿ ಇಲ್ಲಾಂದರೆ ಅದೇ ಸೆಲ್ಲನ್ನ ಬೇಕಾರೆ ನಿಮಗೆ ಸರ್ವಿಸ್ ಮಾಡಿಬಿಟ್ಟು ರೆಡಿ ಮಾಡಿ ಅದನ್ನೆಲ್ಲ ಏನೇ ಪ್ರಾಬ್ಲಮ್ ಆಗಿದ್ದರೂ ಕ್ಲಿಯರ್ ಮಾಡಿಕೊಟ್ಟು ಕೊಡೋದಕ್ಕೂ ಬೇರೆ ವ್ಯವಸ್ಥೆ ಮಾಡ್ಕೊತೀವಿ ಹಾಂ ನೀವು ಆ ಸೆಲ್ಲನ್ನ ಹಾಗೆ ಅಂದರೆ ನೀವು ಯೂಸ್ ಮಾಡದೇ ಬೇರೆ ಸೆಲ್ ಯೂಸ್ ಮಾಡ್ತಾ ಇದ್ದರೆ ಆ ಸೆಲ್ ಅಲ್ಲೇ ಡೆಡ್ ಆಗುತ್ತಲ್ವಾ ಹಾಂ ನೀವು ಆ ಸೆಲ್ಲನ್ನ ತನ್ನಿ ನಮ್ಮ ಸೆಂಟ್ರಿಗೆ ತಗಬಂದು ಕೊಡಿ ನಾವು ಅದೇನೇ ಪ್ರಾಬ್ಲಮ್ ಆಗಿದ್ದರೂ ನಿಮಗೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀವಿ ನಾವು ಸರಿನಾ

ಸರ್ ನಿಮಿಗೆ ಅದು ಎಕ್ಸ್ಚೇಂಜ್ ಆಫರ್ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಪ್ಪ ಅಂತಂದರೆ ನಿಮಗೆ ನೀವು ಸ್ಟಾರ್ಟಿಂಗಲ್ಲೇ ತಗೊಂಡು ಇರ್ತೀರಲ್ಲ ಅಮೌಂಟ್ ಏನು ಪ್ರೈಸ್ ಕೊಟ್ಟುಬಿಟ್ಟು ಆ ಪ್ರೈಸ್ಗೆ ರಿಪ್ಲೆಸ್ಮೆಂಟ್ ಇರೋಲ್ಲ ಅದು ಹಾಂ ಅದು ತುಂಬ ಅಂದರೆ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ರಿಪ್ಲೆಸ್ಮೆಂಟ್ ಆಗತ್ತೆ ಅದು ಹಾಂ ಅವಾಗ ನಿಮಿಗೆ ಅದು ಲಾಸ್ ಆಗುತ್ತೆ ಯಾಕಂದರೆ ನೀವು ಇವಾಗ ಒಂದು ಅಮೌಂಟ್ ಕೊಟ್ಟುಬಿಟ್ಟು ಒಂದು ಮೊಬೈಲನ್ನ ತಗೊಂಡಿರ್ತೀರ ಸರ್ ನೀವು ಹಾಂ ಅದು ಇವಾಗ ನೀವು ಸಿಕ್ಸ್ ಮಂತ್ ಯೂಸ್ ಮಾಡಿದ್ದೀರ ಅಂತಂದರೆ ಅದಕ್ಕೆ ಅದ್ರ ವ್ಯಾಲ್ಯೂನ ಕಳ್ಕೊಂಡಿರುತ್ತೆ ಸರ್ ಅದು ಹಾಂ ನೀವು ಈವಾಗಲೇ ಬೇಕಾದರೆ ಬಂದರೆ ನಮ್ಮ ಸೆಲ್ ಸೆಂಟ್ರಿಗೆ ಬಂದರೆ ಅದು ಏನಂತ ಚಕ್ ಮಾಡ್ಬಿಟ್ಟು ಇವಾಗ ಎಷ್ಟು ಮಂತ್ ಆಯ್ತು ಸರ್ ನೀವು ಸೆಲ್ ತಗಂಡು ಇವಾಗ

ಹಾಂ ಸರ್ ನೀವು ಯಾವುದಕ್ಕೂ ಈವಾಗಲೇ ಬಂದ್ಬಿಟ್ಟು ನಮ್ಮ ಸೆಲ್ ಸೆಂಟರಲ್ಲಿ ನೀವು ಸೆಲ್ಲನ್ನ ಚಕ್ ಮಾಡಿಸೋದು ಒಳ್ಳೆಯದು ಅಂತ ಅನಿಸ್ತಿದೆ ಸರ್ ನನಗೆ

ಹಾಂ ಓಕೆ

ಇಲ್ಲ ಸರ್ ನೀವು ಯಾಕಂದ್ರೆ ಸೆಲ್ ತಗೊಂಡು ತುಂಬ ಟೈಮ್ ಆಗಿದವಲ್ಲ ಇವಾಗ ಹಾಂ ಅದು ಯಾಕಂದ್ರೆ ಅದು ನಿಮಗೆ ಒನ್ ಇಯರು ಟು ಇಯರ್ ವ್ಯಾಲಿಡಿಟಿ ಅದರದು ಇದ್ದೇ ಇರುತ್ತೆ ನಿಮಗೆ ಅದೇನೇ ಇದ್ದರೂ ನಿಮಿಗೆ ಅದ್ರದು ವ್ಯಾರಂಟಿ ಅಂತ ಕೊಟ್ಟಿರ್ತೀವಿ ಹೌದಾ ಅಷ್ಟರೊಳಗಡೆ ಮೊಬೈಲ್ ಪ್ರಾಬ್ಲಮ್ ಬಂತು ಅಂದರೆ ಅದು ಎಷ್ಟೇ ನೀವು ಯೂಸ್ ಮಾಡಿರಿ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ನಮ್ಮ ಹತ್ರ ಇದ್ದೇ ಇರುತ್ತೆ ಸರ್ ಅದಕ್ಕೆ ಹಾಂ ಹಾಂ ಸೊಲ್ಯೂಷನ್ ಇದ್ದೇ ಇರುತ್ತೆ ಯಾಕಂದರೆ ಅದಕ್ಕೆ ಟೈಮ್ ಇರುತ್ತಲ್ವಾ ಇನ್ನೂ ಅದಕ್ಕೆ ಅದೆ ಬೈ ಚಾನ್ಸ್ ನಿಮಗೆ ನೀರಲ್ಲಿ ಬಿದ್ದು ಹಾಳಾಯಿತು ಇಲ್ಲ ಒಡೆದೋಯ್ತು ಕೈಯಿಂದ ಜಾರಿ ಬಿದ್ದು ಒಡೆದೋಯ್ತು ಡಿಸ್ಪ್ಲೇ ಪ್ರಾಬ್ಲಮ್ ಬಂತು ಆ ರೀತಿ ಏನಾದರೂ ಆದರೆ ಅದು ನಿಮ್ಮ ರಿಸ್ಕ್ ಅದು ಸರ್ ಅದು ಹಾಂ ಅದಕ್ಕೆ ನೀವು ಏನೇ ಇದ್ದರೂ ನೀವು ಅದಕ್ಕೆ ಪ್ರೈಸ್ ಪೇ ಮಾಡಿಬಿಟ್ಟು ನೀವು ಅದನ್ನು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ ಈಗ ಅದು ಒಳಗಡೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಸರ್ ಅದಕ್ಕೆ ನಾವೇ ಹೊಣೆ ಆಗ್ತೀವಿ ಅದನ್ನ ಏನಿದ್ದರೂ ನಾವೇ ಕ್ಲಿಯರ್ ಮಾಡ್ಬೇಕಾಗುತ್ತೆ ನಿಮಗೆ ಹಾಂ ಸಾಫ್ಟ್ವೇರ್ ಅಪ್ಡೇಟ್ ಅದು ನೀವು ಯೂಸ್ ಮಾಡಿರೋ ರೀತಿಯಲ್ಲಿ ಇರುತ್ತೆ ಸರ್ ನಿಮಿಗೆ ಇವಾಗ ಒಂದು ತ್ರೀ ಮಂತು ಇಲ್ಲ ಸಿಕ್ಸ್ ಮಂತಿಗೆ ಹಾಂ ಈ ರೀತಿ ನೀವು ಇವಾಗ ತಗಂಡು ಒನ್ ಆ್ಯಂಡ್ ಆಫ್ ಇಯ ಮಂತ್ ಆಯಿತು ಅಂತ ಹೇಳ್ತಿದ್ದೀರ ಹಾಂ ನೀವು ಇವಾಗ ಇನ್ನೊಂದು ಒನ್ ಆ್ಯಂಡ್ ಆಫ್ ಮಂತ್ ಕಳ್ಕಂಡು ಬೇಕಾದ್ರೆ ತಂದರೆ ನಾವು ಅದಕ್ಕೆ ಸರ್ವಿಸ್ ಮಾಡಿ ಕೊಡ್ಬೋದು ಬೇಕಿದ್ರೆ ಅದೇನಿದ್ದರೂ ನಿಮಗೆ ಹಾಂ ಇವಾಗ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳದ್ರಲ್ಲ ಸರ್ ಇವಾಗ ಬೇಕಾದ್ರೆ ನೀವು ತನ್ನಿ ಬೇಕಾರೆ ಅದು ಏನಿದ್ದರೂ ಕ್ಲಿಯರ್ ಮಾಡ್ಕೊಡ್ತೀವಿ ನಾವು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಸರ್ ನಿಮಿಗೆ ಅದೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಬೇಕಾರೆ ಎಕ್ಸ್ಚೇಂಜ್ ಮಾಡಕ್ಕಾದ್ರೆ ಎಕ್ಸ್ಚೇಂಜ್ ಬೇಬೇಕಾರೆ ಮಾಡ್ಸಿ ಕೊಡ್ತೀವಿ ಹಾಂ ಇಲ್ಲ ಅಂತ ಅಂದರೆ ನಿಮಿಗೆ ಅದೇ ಸೆಲ್ಲನ್ನೇ ಬೇಕಾರೆ ನಿಮಗೆ ಸರ್ವಿಸ್ ಮಾಡಿಬಿಟ್ಟು ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅದೇನೇ ಪ್ರಾಬ್ಲಮ್ ಇದ್ದರೂನು ನೋಡಿ ಇವಾಗ ಬರಕಾಗುತ್ತಾ ಸರ್ ನಿಮಗೆ ಹಾಂ ತುಂಬ ದೂರ ಇದ್ದರೆ ನಾಳೆ ಬನ್ನಿ ಪರವಾಗಿಲ್ಲ ಇಲ್ಲ ಫ್ರೀ ಇದ್ದರೆ ಇವಾಗಲೇ ಬನ್ನಿ ಹಾಂ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್